ಜನರು ಲಾಕ್ಡೌನ್ ಮೊಬೈಲ್ ಲ್ಯಾಪ್ಟಾಪ್ ಬಳಕೆಯನ್ನು ಹೆಚ್ಚಿಸಿದ್ದಾರೆ ಅನ್ನಿಸುತ್ತಿದೆ ನನಗೆ ಏಕೆಂದರೆ ಲಾಕ್ಡೌನ್ನಲ್ಲಿ ಎಲ್ಲರೂ ಮನೆಯಲ್ಲೇ ಇರುತ್ತಿದ್ದರು ಆದ್ದರಿಂದ ಅವರು ಹೊರಗಡೆ ಪ್ರಪಂಚವನ್ನು ನೋಡಲು ಮೊಬೈಲ್ನಿಂದಲೇ ಎಲ್ಲ ವಿಷಯವನ್ನು ತಿಳಿದುಕೊಳ್ಳುತ್ತಿದ್ದರು ಹೊರಗಡೆ ಬಂದರೆ ಎಲ್ಲಿ ಸೋಂಕು ತಗುಲಿ ರೋಗ ಹೆಚ್ಚಾಗುತ್ತದೆ ಎಂದು ಯಾರೂ ಹೊರಗಡೆ ಬರುತ್ತಿರಲಿಲ್ಲ ಅದಕ್ಕಾಗಿ ಆಗಿನ ಸಮಯದಲ್ಲಿ ಆನ್ಲೈನ್ ಕ್ಲಾಸ್ ಹಾಗೂ ವರ್ಕ್ ಫ್ರಮ್ ಹೋಮ್ ನೆಡೆಯುತ್ತಿತ್ತು ನನಗೆ ವರ್ಕ್ ಫ್ರಮ್ ಹೋಮ್ ಅನುಭವವೂ ಭಾಳಷ್ಟು ಆರಾಮಾಗಿ ಅನ್ನಿಸುತ್ತಿತ್ತು ಏಕೆಂದರೆ ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿ ಕೆಲಸ ಮಾಡಿ ವಾಪಸ್ ಬರಲು ಭಾಳಷ್ಟು ಸಮಯವಾಗುತ್ತಿತ್ತು ಹಾಗೂ ನನಗೆ ಎವೀ ಸ್ಟ್ರೆಸ್ ಆಗುತ್ತಿತ್ತು ಏಕೆಂದರೆ ಇಲ್ಲಿ ಬೆಳಗಿನ ಜಾವ ಬೇಗ ಎದ್ದು ನಾನು ಬಸ್ಸನ್ನು ಹಿಡಿದು ಬೆಂಗಳೂರಿಗೆ ಹೋಗಿ ಅಲ್ಲಿ ಕೆಲಸ ಮಾಡಿ ತದನಂತರ ರಾತ್ರಿ ಹೊತ್ತಿಗೆ ಬರುತ್ತಿದ್ದೆ ಹತ್ತು ಹನ್ನೊಂದು ಗಂಟೆ ಆಗುತ್ತಿತ್ತು ಹಾಗೂ ವರ್ಕ್ ಫ್ರಮ್ ಹೋಮ್ ನನಗೆ ಮನೆಯಲ್ಲೇ ಕುಳ್ತು ಕೆಲಸ ಮಾಡಲು ತುಂಬ ಆರಾಮಾಗೇ ಇತ್ತು ಏಕೆಂದರೆ ಮನೆಯವರ ಜೊತೆಯಲ್ಲೆ ಇರುತ್ತಿದ್ದೆ ಹಾಗೂ ಮನೆಯ ತಿನಿಸುಗಳನ್ನೇ ತಿಂದು ಆರಾಮಾಗೇ ಇದ್ದೆ ನನ್ನ ನಮ್ಮ ನನ್ನ ಅಣ್ಣನ ಮಗಳಿಗೆ ಆನ್ಲೈನ್ ಸ್ಕೂಲ್ ಅನುಭವವೂ ಭಾಳಷ್ಟು ಕಷ್ಟ ಎನಿಸಿತು ಏಕೆಂದರೆ ಅವರು ಆಫ್ಲೈನ್ ಕ್ಲಾಸ್ಗಳಲ್ಲಿ ಹೋಗಿ ಅಲ್ಲಿಯೇ ಕುಳ್ತು ಜನ ಆ ಮಕ್ಕಳೊಂದಿಗೆ ಬೆರೆತು ಆ ಪಾಠವನ್ನು ಕೇಳಿ ತುಂಬ ಚೆನ್ನಾಗಿ ಅರ್ಥಮಾಡಿಕೊಳ್ಳುತ್ತಿದ್ದಳು ಆದರೆ ಈಗ ಆನ್ಲೈನ್ ಕ್ಲಾಸ್ ಬಂದಿರೋದರಿಂದ ಅವರಿಗೆ ನೆಟ್ವರ್ಕ್ಗಳ ಇಶ್ಯೂ ಆಗುತ್ತಿತ್ತು ನನ್ನ ಅಣ್ಣನ ಮಗಳಿಗೆ ಅಷ್ಟೊಂದು ಪಾಠವೂ ಅವರು ಮಾಡುತ್ತಿದ್ದದ್ದು ಸರಿಯಾಗಿ ಕೇಳಿಸುತ್ತಿರಲಿಲ್ಲ ಹಾಗೂ ಅದರಿಂದ ಇವಳು ಪ್ರಭಾವಿತಳಾಗಲಿಲ್ಲ ಹಾಗೂ ಅದನ್ನು ಓದಲು ಅಷ್ಟೊಂದು ಇಷ್ಟಪಡುತ್ತಿರಲಿಲ್ಲ ಏಕೆಂದರೆ ಮನೆಯಲ್ಲೇ ಕುಳ್ತು ಜ ಮಕ್ಕಳೊಂದಿಗೆ ಆಟ ಆಡಿಕೊಂಡು ಇರುತ್ತಿದ್ದಳು ಹೊರತು ಆಚೆ ಕಡೆ ಹೋಗುತ್ತಿರಲಿಲ್ಲ ಹಾಗೂ ಅಲ್ಲಿ ಪಾಠವನ್ನು ಸರಿಯಾಗಿ ಕೇಳುತ್ತಿರಲಿಲ್ಲ ಆ ನೆಟ್ವರ್ಕ್ ಇಶ್ಯೂ ಎಂದು ಅಷ್ಟೊಂದು ಲ್ಯಾಪ್ಟಾಪನ್ನು ಯೂಸ್ ಮಾಡುತ್ತಾ ಕಾಲ ಕಳೆಯುತ್ತಿದ್ದಳು ಲ್ಯಾಪ್ಟಾಪ್ನಲ್ಲಿ ಗೇಮ್ ಆಡಿ ಕಾಲ ಕಳೆಯುತ್ತಿದ್ದಳು ನಾನು ವರ್ಕ್ ಫ್ರಮ್ ಹೋಮ್ ಇರೋದರಿಂದ ಸ್ಟ್ರೆಸ್ ಹೇಗೊ ಕಡಿಮೆ ಆಗಿ ಮನೆಯಲ್ಲೇ ಕೆಲಸ ಮಾಡುತ್ತಿದ್ದೆ ಹಾಗೂ ನನ್ನ ಅಮ್ಮ ವರ್ಕ್ ಫ್ರಮ್ ಹೋಮ್ ಈ ಕೆಲಸವನ್ನು ಶುರು ಮಾಡಿದರು ಪೆನ್ಸಿಲ್ಗಳ ಬಾಕ್ಸ್ ಮಾಡಿ ಎಲ್ಲವನ್ನೂ ಪ್ಯಾಕ್ ಮಾಡುತ್ತಿದ್ದರು ತಾ ತದನಂತರ ಲಾಕ್ಡೌನ್ ಮುಗಿದ ನಂತರ ಮನೆಯಲ್ಲೇ ಕುಳ್ತು ನಾವೆಲ್ಲ ಕೆಲಸ ಮಾಡಿದ ಪೆನ್ಸಿಲ್ ಬಾಕ್ಸ್ಗಳನ್ನು ಎಲ್ಲ ತುಂಬಿದ್ದೆವು ಅದನ್ನು ಎಲ್ಲ ಕಡೆ ಡಿಸ್ಟಿಬ್ಯೂಷನ್ ಕೊಟ್ಟೆವು ಅದು ಕೂಡ ಚೆನ್ನಾಗೇ ಇತ್ತು ವರ್ಕ್ ಫ್ರಮ್ ಹೋಮ್ ಇದ್ದರಿಂದ ಮನೆಯಲ್ಲಿ ಕುಳ್ತು ಅಮ್ಮನ ಜೊತೆ ಹಾಗೂ ಮನೆಯವರ ಜೊತೆ ಆಟ ಆಡಿಕೊಂಡು ಇದ್ದೆ ಅಷ್ಟೊಂದು ಕೆಲಸದ ಒತ್ತಡವೂ ಇರಲಿಲ್ಲ ಯಾವಾಗ ಬೇಕಾದರೂ ಕೆಲಸ ಮಾಡಿ ಮುಗಿಸಬಹುದಾಗಿತ್ತು ಹಾಗೂ ಕೊನೆ ಕೊನೆ ಸಮಯದಲ್ಲಿ ಲಾಕ್ಡೌನ್ ಮುಗಿಯುವ ಸಮಯದಲ್ಲಿ ಅತಿ ಹೆಚ್ಚು ವರ್ಕ್ಲೋಡ್ಗಳನ್ನು ನೀಡಿದರು ಮನೆಯಲ್ಲೇ ಇರುತ್ತೀರಿ ಕೆಲಸ ಮಾಡಿ ಎಂದು ಹೆಚ್ಚಿಗೆ ಸಮಯ ಹಾಗೂ ಕೆಲಸವನ್ನು ಜಾಸ್ತಿ ಮಾಡುತ್ತಿದ್ದರು ಅದೊಂದು ಆ ವರ್ಕ್ ಫ್ರಮ್ ಹೋಮ್ನ ತೊಂದರೆ ಆಗಿತ್ತು ಅದನ್ನು ಬಿಟ್ಟು ಇನ್ನೆಲ್ಲವೂ ಚೆನ್ನಾಗಿಯೇ ಇತ್ತು